ಮಕ್ಕಳ ಉತ್ತಮ ಬೆಳವಣಿಗೆಗಾಗಿ ಮತ್ತು ಅವರ ಕಲಿಕೆಗಾಗಿ ಟಿ ವಿ ಮತ್ತು ಆನ್ಲೈನ್ ಮುಖಾಂತರ ಶೈಕ್ಷಣಿಕ ವಿಷಯಗಳನ್ನು ಮತ್ತು ವಸ್ತುಗಳನ್ನು ಹೆಚ್ಚು ಬೇರೆ ಒಂದು ದೇಶದಿಂದಾನೆ ಅವರು ಕಲೀತಾ ಇರ್ತಾರೆ ನಾನು ನೋಡ್ತಾ ಇದ್ದೆ ಆದರೆ ಅವ್ರಿಗೆ ಕೆಲವೊಂದು ಅರ್ಥ ಆಗೋದಿಲ್ಲ ಕೆಲವೊಂದು ಪದಗಳು ಅರ್ಥ ಆಗೋಲ್ಲ ಕೆಲವೊಂದು ಪದಗಳು ಅರ್ಥ ಆಗುತ್ತೆ ಆದ್ದರಿಂದ ಅವ್ರಿಗೆ ಸ್ವಲ್ಪ ಒಂದು ತೊಂದರೆಗೆ ಕನ್ಫ್ಯೂಝನ್ ಆಗುವಂಥ ಒಂದು ಪರಿಸ್ಥಿತಿ ಬರುತ್ತೆ ಆದ್ದರಿಂದ ಟಿ ವಿಗಳಲ್ಲಿ ಮತ್ತು ಹಾನ್ಲೈನ್ ಶೈಕ್ಷಣಿಕ ವಿಷಯ ವಸ್ತುಗಳನ್ನು ಕಲ್ಸೋದಕ್ಕೆ ಪ್ರಾದೇಶಿಕ ಭಾಷೆಗಳಂದರೆ ತಮ್ಮ ಭಾಷೆಗಳಲ್ಲೇನೇ ಕಲಿಸ್ಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಆದ್ದರಿಂದನೇ ಒಂದು ಸಿದ್ಧ ಮಾಡಬೇಕು ಈಗ ಅವ್ರಿಗೆ ಕಷ್ಟ ಆಗುವಂಥದ್ದು ಬೇಡ ಅವ್ರಿಗೆ ಸುಲಭ ಆಗುವಂಥ ಒಂದು ಭಾಷೆಗಳಲ್ಲಿ ಅವ್ರಿಗೆ ಕಲಿತ್ರೆ ಅವು ಹೆಚ್ಚು ಬೇಗ ಆಸಕ್ತಿಯಿಂದ ಕಲೀತಾರೆ ಆಗ ತುಂಬ ಆಸಕ್ತಿಯುತವಾಗಿ ಅದನ್ನು ಅವರು ಕಲಿಯೂದಕ್ಕೂ ಸಾಧ್ಯ ಆಗಿ ಬಿಡುತ್ತೆ